ಹಾಂ ಹೇಳಿ ಮೇಡಮ್ ಹೌದ್ರೀ ಯಾವ ಊರಿಗೆ ಬುಕ್ ಮಾಡೋದು ಇತ್ರಿ ಹೌದ್ರಿ ಎಷ್ಟು ಜನದ್ರಿ ಎಷ್ಟು ಜನದ್ರಿ ಹೌದ್ರಿ ಅಂದ್ರೆ ಸಣ್ಣ ಹುಡುಗರು ಇದ್ದಾರೇನು ದೊಡ್ಡವ್ರು ಅಷ್ಟೇ ರಿ ಹೌದೇನ್ರಿ ಹ್ಞೂ ಯಾವ ಯಾವ ಡಿಪಾರ್ಟ್ಮೆಂಟು ಅಂದ್ರಿ ನೀವು ಏ ಸಿ ಒಳಗೆ ಬೇಕಿತ್ತೋ ನಾನ್ ಏ ಸಿ ಒಳಗೆ ಬೇಕಿತ್ರಿ ನಿಮಗೆ ಏ ಸಿ ಕ್ಲಾಸ್ ಬೇಕಿತ್ತಾ ಅಥ್ವಾ ನಾನ್ ಏ ಸಿ ಬೇಕಿತ್ರಿ ಏ ಸಿ ಕೋಚ್ ಬೇಕಂದ್ರಾ ನಾನ್ ಏ ಸಿ ಬೇಕ್ರಿ

ಏ ಸಿ ಕೋಚ್ ಬೇಕೇನು ರಿ ನಾನ್ ಏ ಸಿ ಬೇಕು ರಿ ಸ್ಲೀಪರ್ ಕೋಚ್ನಲ್ಲಿ ಹೌದೇನು ರಿ ಹ್ಞೂ ಸರಿ ತೊಗೊಳ್ಳಿ ನೀವು ಸ್ಟೇಷನ್ ಹತ್ತಿರ ಬನ್ನಿ ನಿಮ್ಮ ಐ ಡಿ ಕಾರ್ಡ್ ಎಲ್ಲ ತೊಗೊಂಡು ಬನ್ನಿ ಹಾಗೆ ಒಂದು ಟಿಕೇಟಿಗೆ ಒಂದು ಎಂಟುನೂರು ರೂಪಾಯಿ ಆಗುತ್ತೆ ಅದು ಚಿಕ್ಕ ಮಕ್ಳಿಗೆ ಆರುನೂರು ರೂಪಾಯಿ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ರಿಸರ್ವೇಶನ್ ಮಾಡಿಸ್ಕೊಂಡು ಹೋಗ್ರಿ ಇಲ್ದಿದ್ರೆ ನಮ್ದು ಟ್ರೈನಿನ ಆ್ಯಪಿಂದು ಟ್ರೈನ್ ರೈಲ್ ವೇ ಸ್ಟೇಷನ್ದು ಆ್ಯಪಿತ್ತು ಬೇಕಂದ್ರೆ ಅದರಲ್ಲಿ ನೀವು ರಿಸರ್ವೇಶನ್ ಮಾಡಿಸ್ಬೌದ್ರಿ ಅದರ ಲಿಂಕ್ ಬೇಕೆಂದ್ರೆ ನಾನು ನಿಮಗೆ ಕಳಿಸ್ತೀನಿ ವಾಟ್ಸಾಪ್ ಒಳಗೆ ಒಂದು ಹಾಯ್ ಅಂತ ಕಳಿಸ್ರಿ ಹಾಂ ಬೇಕಂದ್ರೆ ಅದು ಲಿಂಕನ್ನು ಶೇರ್ ಮಾಡ್ತೀನಿ ನಿಮಗೆ ಹಾಂ ರಿ ಸರಿ ತೊಗೋರಿ ಬನ್ನಿ ಹಾಗಾದರೆ ಹಾಂ